ನನ್ನ ಅಭಿಪ್ರಾಯ ಪ್ರಕಾರ ಗ್ರಾಮೀಣ ಸಮುದಾಯಗಳಲ್ಲಿ ಕೃಷಿ ಉದ್ಯಮವನ್ನು ಚೆನ್ನಾಗಿ ಇನ್ನೂ ಉತ್ತಮಗೊಳಿಸಲು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವ್ರಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡಬೇಕು ಅಲ್ಲಿ ಜನಗಳಿಗೆ ತಿಳಿಸಿ ನಾವು ಹೇಳಬೇಕು ಏನೆಂದು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕರಂಟ್ ನೀರು ಈ ಥರ ಎಲ್ಲ ಸೌಲಭ್ಯನ ಅವ್ರಿಗೆ ದೊರಕಿಸ್ಕೊಟ್ರೆ ಆವಾಗ ಅವ್ರ್ಗೆ ಇನ್ನೂ ಅವ್ರಿಗೆ ಛಲವನ್ನ ಹುಟ್ಟುತ್ತೆ ಮಾಡೋದಕ್ಕೆ ಆವಾಗ ಅವ್ರಿಗೆ ಕೃಷಿಗೆ ಮುಖ್ಯವಾದುದು ನೀರು ಕರಂಟ್ ಈ ಥರ ಎಲ್ಲ ಸೌಲಭ್ಯ ಅವ್ರಿಗೆ ಅವ್ರಿಗೆ ಬೇಕು ಅವಾಗ ಕೃಷಿ ಮಾಡಲು ಅವ್ರಿಗೂ ಉತ್ಸಾಹ ತುಂಬುತ್ತೆ ಮತ್ತು ಕೃಷಿನೂ ಚೆನ್ನಾಗಿ ಮಾಡುತ್ತಾರೆ ಅವರು